ಹಲೋ ಇದು ಪ್ರೀತಿ ಹೋಟೆಲ್ ಅಲ್ಲವಾ ನನಗೆ ಇವತ್ತು ಊಟ ಆರ್ಡರ್ ಮಾಡಲಿಕ್ಕೆ ಇತ್ತು ಮತ್ತು ನನಗೆ ಹಿಂದಿನ ತಿಂಗಳು ನಿಮ್ಮ ಹೋಟೆಲ್ಗೆ ಬಂದಿದ್ದಾಗ ನೀವು ನನಗೆ ಒಂದು ರಿಯಾಯಿತಿ ಕೂಪನ್ ಕೊಟ್ಟಿದ್ದಿರಿ ಈಗ ಅದು ಬಳಸಬಹುದಲ್ಲವಾ ಸರಿ ಇಲ್ಲ ಅದರಲ್ಲಿಈ ತಿಂಗಳ ಮೂವತ್ತೊಂದನೇ ತಾರೀಕಿನ ತನಕ ದಿನ ಇದೆ ಹಾಗಾದರೆ ಯೂಸ್ ಮಾಡ್ಬೌದಲ್ಲ ಸರಿ ಹಾಗಾದರೆ ನನಗೆ ಎರಡು ಪ್ಲೇಟ್ ಗೋಳಿಬಜೆ ಹದಿನಾಲ್ಕು ಪ್ಲೇಟ್ ಚಪಾತಿ ಎರಡು ಪ್ಲೇಟ್ ಬನ್ಸ್ ಎರಡು ಪ್ಲೇಟ್ ಪೂರಿ ಇಷ್ಟು ಬೇಕಿತ್ತು ನಿಮ್ಮ ಬಳಿ ನನ್ನ ಹೊಸ ವಿಳಾಸ ಇದೆ ಅಲ್ಲವಾ ನನ್ನ ಹೊಸ ವಿಳಾಸ ಬಂದುಬಿಟ್ಟು ಭದ್ರಕಾಳಿ ಸರ್ಕಲ್ ಸಾರಾ ಅಪಾರ್ಟ್ಮೆಂಟ್ ಟೂ ನೊಟ್ ಒನ್ ಇಲ್ಲಿಗೆ ಬನ್ನಿ ಆಯಿತಾ ಮತ್ತು ನೀವು ಡೆಲಿವರಿ ಚಾರ್ಜಿಗೆ ಎಷ್ಟು ತಕೊತ್ತೀರಿ ಓಹ್ ಹೌದಾ ನಾನು ಇಷ್ಟು ಆರ್ಡರ್ ಮಾಡಿದ್ದೇನೆ ಡೆಲಿವರಿ ಚಾರ್ಜ್ ಫ್ರೀ ಕೊಡೋದಿಲ್ವಾ ಮತ್ತು ನೀವು ನನ್ನ ಬಿಲ್ನಲ್ಲಿ ನನ್ನ ಕೂಪನ್ ಹಣ ಕಟ್ ಮಾಡ್ತೀರ ಅಲ್ಲವಾ ನನಗೆ ಇವತ್ತು ಆರ್ಡರ್ ಮಾ ಆರ್ಡರ್ ಮಾಡಲಿಕ್ಕೆ ಪುನಃ ಕೂಪನ್ ಕೊಡ್ತೀರಿ ಅಲ್ಲವಾ ಸರಿ ನನ್ನ ಆರ್ಡರನ್ನ ಕರೆಕ್ಟಾಗಿ ಒಂದು ಗಂಟೆಗೆ ಕಳಿಸಿ ಆಯಿತಾ ನಮ್ಮ ಮನೇಲಿ ಗೆಸ್ಟ್ ಬರ್ತಾ ಇದ್ದಾರೆ ಒಂದು ಗಂಟೆಗೆ ಸಿಗ್ಬೌದಲ್ಲ ನನಗೆ